ಬಾಲಿವುಡ್ ಸಾಂಗಳು ಎಷ್ಟರ ಮಟ್ಟಿಗೆ ನಮ್ಮೇಲ್ ಪ್ರಭಾವ ಬೀರ್ತಿದೆ ಅಂದರೆ ಆ ಡ್ರಸ್ ಕ ಬಟ್ಟೆಗಳು ಆ ಇದು ಎಲ್ಲ ನೋಡ್ತಿದ್ರೆ ಮಕ್ಕಳುಗಳು ಕೂಡ ತುಂಬ ಇಂಪ್ರೆಸ್ಸ್ ಆಗ್ಬಿಡ್ತಾರೇನೋ ಆ ಆ ಕಲ್ಚರ್ ಬಂದ್ಬುಡುತ್ತೇನೋ ಅನ್ನೋಷ್ಟು ಬೇಜಾರಾಗತ್ತೆ ಇದು ಯಾವುದೇ ರೀತಿ ಅದ್ರಿಂದ ಏನು ಆ ಇನ್ಫಾರ್ಮೇಷನ್ ಚೆನ್ನಾಗೇನು ಸಿಕ್ತಾ ಇರೋಲ್ಲ ಯಾವುದೇ ರೀತಿ ಉಪಯೋಗಗಳು ಬರೋಲ್ಲ ಆ ಹಾಡ್ಗಳ್ನ ನೋಡಿದ್ರೆ ನೋಡಬೇಕು ಅಂತಾ ಅನ್ಸೋಲ್ಲ ಅದ್ರಲ್ಲಿ ಅರ್ಥಪೂರ್ಣ ಇರೋಲ್ಲ ಒಂಥರ ಡ್ರಸ್ಸಿಂಗ್ ಸೆನ್ಸ್ ಇರೋಲ್ಲ ಏನೋ ಒಂಥರ ಮಕ್ಳುಗಳ ಕೈಯಲ್ಲಿ ಮೊಬೈಲ್ ಕೊಟ್ಟಾಗ ಅವ್ರು ಕೇಳ್ತಾ ಇರೋವಂಥ ಸಾಂಗ್ಸ್ಗಳೇ ಅದಾಗಿರುತ್ತೆ ನಮ್ಗಳ ಕಾಲದಲ್ಲಿ ಅಂತಂದರೆ ಭರತ ನಾಟ್ಯ ಕೂಚಿಪುಡಿ ಈ ಕೇರ್ಳ ಸ್ಟೈಲ್ ಡಾನ್ಸ್ಗಳು ಇವುನ್ನೆಲ್ಲ ನೋಡ್ತಾಯಿದ್ವಿ ಅದನ್ನೆಲ್ಲಾ ಈಗ ನಾವು ಮೊಬೈಲ್ಸಲ್ಲಿ ಮತ್ತು ಟಿ ವೀಲಿ ನೋಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕೆ ಅಂದರೆ ಅದೆಲ್ಲನೂ ಹಳೆ ಸಂಸ್ಕೃತಿ ಅನ್ನೋ ಥರ ಆಗ್ಬಿಟ್ಟಿದೆ ಯಾವುದೇ ರೀತಿ ಸಂಸ್ಕೃತವಾದಂಥ ನೃತ್ಯಗಳು ಕಲೆಗಳು ಭರತ ನಾಟ್ಯ ಇವ್ಯಾವೂ ಕೂಡ ನಮಗೆ ಸಿಗ್ತಾಯಿಲ್ಲ ನೋಡೋದಕ್ಕೆ ಈ ಬಾಲಿವುಡ್ ಇಂದ ಬಂದಿರೋದ್ರಿಂದ ಯಾವುದೇ ಸಾಂಗ್ಸ್ ಆಗಲಿ ಯಾವುದು ಅರ್ಥಪೂರ್ಣ ಇರೋದಿಲ್ಲ ಯಾವುದೇ ರೀತಿ ಅದನ್ನು ನೋಡೋದಕ್ಕೂ ಮನ್ಸಿಗೆ ಒಂಥರ ಮುಜುಗರ ಅನಿಸುತ್ತೆ ಫ್ಯಾಮಿಲೀಸ್ ಎಲ್ಲ ಕೂತು ನೋಡಬೇಕು ಅಂತಂದ್ರೆ ಅಂತೂ ತುಂಬ ಮುಜುಗರ ಆಗುತ್ತೆ ಮಕ್ಳ ಕೈಲಿ ಮೊಬೈಲು ಟಿವಿ ಆನ್ ಮಾಡಿಕೊಟ್ರೆ ಅವ್ರ ಬಾಯಲೆಲ್ಲ ಬರೋದು ಇದೆ ಹಾಡ್ಗಳು ಆಗಿಬಿಟ್ಟಿದೆ ಕನ್ನಡದ ಬಗ್ಗೆ ಒಂದು ಸಾಂಗ್ಸ್ ಇಲ್ಲ ಯಾವುದೇ ಒಂದು ಸ್ಕೂಲ್ ಡೇ ಫಂಕ್ಷನ್ಸ್ ಅಂತಂದ್ರು ಕನ್ನಡ ನೃತ್ಯಗಳ್ನೆ ಮರೆತೋಗ್ಬಿಟ್ಟಿದ್ದಾರೆ ಭರತ ನಾಟ್ಯಮ್ಮು ಕೂಚಿಪುಡಿ ಇವೆಲ್ಲಾ ಮರೆತೆ ಹೋಗ್ಬಿಟ್ಟಿದೆ ನಮ್ಮ ಸಂಸ್ಕೃತೀಲಿ ಯಾವಾಗ ನೋಡು ಐಟಮ್ ಸಾಂಗ್ಸ್ಗಳ ಬಗ್ಗೆ ಇಂಟ್ರಷ್ಟ್ ಕೊಡ್ತಿದಾರೆ ಮಕ್ಕಳು ಕೂಡ ಸ್ಕೂಲ್ ಡೇಸ್ಗೆ ಹೋಗ್ಬೇಕು ಅಲ್ಲೇನೋ ಮಕ್ಳುಗಳು ಡಾನ್ಸ್ ಮಾಡ್ತಿದ್ದಾರೆ ಅಂತಪ್ಪ ಒಂದು ಸ್ವಲ್ಪ ಟೈಮ್ ಕೊಟ್ಟು ನೋಡೋಣ ಅಂದರು ಅಲ್ಲೂ ಕೂಡ ಇದೇ ಥರ ನೃತ್ಯಗಳೇ ಪ್ರಭಾವ ಬೀರ್ತಿದೆ ಮಕ್ಳು ಮೇಲು ಅದ್ರಿಂದ ಇದು ತುಂಬಾ ಅಂದರೆ ತುಂಬ ಬಾಲಿವುಡ್ ತುಂಬ ಪ್ರಭಾವ ಬೀರ್ತಿದೆ ಈ ಸಾಂಗ್ಸ್ಗಳು ಎಲ್ಲಾನೂ ಆದಷ್ಟು ನಮಗೇ ಈ ಜನ ಸಂಖ್ಯೆಗೂ ಅದಕ್ಕೂ ಈ ಸಾಂಗ್ಗಳಿಗೂ ಏನು ವ್ಯತ್ಯಾಸ ಗೊತ್ತಾಗ್ತಿಲ್ಲ ಅದಂತು ತುಂಬಾ ಪ್ರಭಾವ ಬೀರ್ತಿದೆ ಮಕ್ಳುಗಳ ಮೇಲೆ ಇದೆ ಈ ಥರ ನೃತ್ಯಗಳ್ ಬೇಕು ಅಂತ ಅಂದರೆ ಭರತ ನಾಟ್ಯಮ್ಮು ಮಹಾ ಗಣಪತಿ ಆ ಥರ ಎಲ್ಲ ಕ್ಷೋ ಸಾಂಗ್ಸ್ಗಳು ಮತ್ತು ಭರತ ನಾಟ್ಯಮ್ದು ಯಕ್ಷಗಾನ ವೀರಗಾಸೆ ಈ ಥರ ಬೇಕು ಅನ್ನೊಷ್ಟು ತುಂಬ ಮನ್ಸಿಗೆ ಒಂಥರ ಸಮಾಧಾನ ಕೊಡುತ್ತೆ ಈ ಭರ್ತನಾಟ್ಯ ಕೂಚಿಪುಡಿಗಳು ಅವೆಲ್ಲ ತುಂಬ ಚೆನ್ನಾಗಿರುತ್ತೆ ಕನ್ನಡ ಸಾಂಗ್ಸ್ಗಳಲ್ಲೂ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮತ್ತು ಇನ್ನೂ ಕೆಲ್ವೊಂದೊಂದ್ ಸಾಂಗ್ಸ್ಗಳಿದೆ ಕನ್ನಡದಲ್ಲಿ ಅವೆಲ್ಲ ತುಂಬ ಚೆನ್ನಾಗಿದೆ ಇನ್ನು ನಮ್ಮ ಇಂಡಿಯಾ ಸಾಂಗ್ಸು ಭಾರತಾಂಬೆ ನಿಮ್ಮ ಜನುಮದಿನ ಈ ಥರ ಸಾಂಗ್ಸ್ಗಳನ್ನೆಲ್ಲಾ ನಾವು ಆರಿಸ್ಕೋಬೋದಾಗಿತ್ತು ಅಂತ ಅನಿಸುತ್ತೆ ಹಾಡ್ಗಳಂತೂ ತುಂಬಾ ಇಂಪ್ರೆಸ್ ಮಾಡಿದೆ